ನನ್ನ ಹೆಮ್ಮೆಯ ಸಾಧನೆ ಬಂದು ನಾನು ಒಂದಿಪ್ಪತ್ತು ವರ ಇಪ್ಪತ್ತೊಂದು ಇಪ್ಪತ್ತು ವರ್ಷದಲ್ಲಿ ನಾನು ಚಿಕ್ಕಬಳ್ಳಾಪುರಕ್ ಬಂದೆ ಏನು ಇಲ್ದಲೇ ಬಂದೆ ಇಲ್ಲಿ ಬಂದು ಕೆಲಸಗಳು ಮೆಕ್ಯಾನಿಕ್ ಶಾಪಲ್ಲಿ ಕ ಫಸ್ಟ್ ಕೆಲ್ಸಕ್ಕೆ ಸೇರಿಕೊಂಡೆ ಆಮೇಲೆ ಆಮೇಲೆ ರೈತರು ಇದಕ್ಕೆ ಹೋದೆ ಹೊಲಗಳ್ ಕೆಲಸ ಅಲ್ಲಿ ಒಂಚೂರು ಚೆನ್ನಾಗಿ ದುಡ್ಡು ಮಾಡಿದೆ ಅಲ್ಲಿ ಚೆನ್ನಾಗ್ ಕೆಲ್ಸಗಳ್ನ ಹೇಳ್ಕೊಟ್ರ್ ಆ್ಯಕ್ಚುಲ್ಲಾಗಿ ಅಲ್ಲಿ ಕೆಲಸ ಕಲಿತು ನಾಟಿ ಮಾಡೋದು ಅವು ಇವು ಎಲ್ಲ ಕಲಿತು ನಮಗೆ ಒಂದು ನಾನು ಒಂದು ಹತ್ತು ವರ್ಷವರೆಗೆ ಒಂದೇ ಇದರಲ್ಲಿ ಕೆಲಸ ಮಾಡಿದೆ ಅವ್ರು ನನಗೊಂದು ಏಳು ಎಕರೆನೆನೋ ಬರ್ಕೊಟ್ರು ಹಾಗೂ ಅವ್ರ ಇದ್ರಲ್ಲೇ ಮದುವೆ ಮಾಡ್ಸಿದ್ರು ನನಗೆ ಅವ್ರ ಇದರಲ್ಲೇ ಇದ್ದಿದೊಂದು ಹುಡ್ಗಿನ ಆಮೇಲೆ ನನ್ನ ಲೈಫ್ ಸ್ಟೈಲ್ ಒಂಥರ ಚೇಂಜಾಗ್ತಾ ಬಂತು ನಾನು ಸಕ್ಕತ್ತು ಬಂದು ಸೇರ್ಕಂಡಾಗ್ಲಿಂದ ಎಷ್ಟು ಕೆಲಸ ಮಾಡಿದ್ದೆ ಅಂದರೆ ಅವರ ಜಮೀನ್ನ ಭಾಳಷ್ಟು ಯಾ ಅವ್ರು ಅಷ್ಟೊಂದಾಗಿ ಏನು ಬೆಳ್ದಿರಲಿಲ್ಲ ನಾನು ಆ ಜಾಗದಲ್ಲಿ ಬಂದು ಈ ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಬಳ್ಳಿಗಳ್ನೆಲ್ಲ ಬೆ ಹಾಕ್ ಬೆಳೆಸಿ ಕಲ್ಗಳ್ನೆಲ್ಲ ಹಾಕಿ ಕಲ್ಗಳಿಗೆಲ್ಲ ಸುತ್ತಿಸಿ ತಂತಿ ಹಾಕ್ಸಿ ಎಲ್ಲ ಮಾಡಿಸಿ ಅದಕ್ಕೆಲ್ಲ ಹಾಕ್ಸಿದ್ದೆ ಕಡ್ಲೆಕಾಯಿ ಬೆಳೆದಿದ್ದೆ ಎಷ್ಟು ಎಕರೆ ಇವಾಗ ಒಂದು ಅವ್ರುದೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಕರೆ ಇತ್ತು ಆ ಇಪ್ಪತ್ತ್ಮೂರು ಎಕ್ರೆಲ್ಲುನು ಅವ್ರು ಅಷ್ಟೊಂದೆಲ್ಲ ಬೆಳೀತನೆ ಇರಲಿಲ್ಲ ನಾನು ಹೋಗಿ ಓ ಎಲ್ಲ ಕಡೆ ಇದುಮಾಡ್ಕಂಡು ಎಲ್ಲಾನು ಬೆಳೆದು ಅವ್ರ ಜೊತೆ ನಿಂತು ಎಲ್ಲ ಅವರ ಅಂದರೆ ಅವ್ರು ದುಡ್ಡೆಲ್ಲ ಕೊಡೋರು ಮಾಡ್ಸೋಕ್ಕೆ ನಾನು ಎಲ್ಲ ಕೆಲಸ ಮಾಡಿಸ್ತಿದ್ದೆ ಮಾಡ್ತಿದ್ದೆ ನಾನೇ ಎಷ್ಟೊಂದು ಕೆಲಸ ಮಾಡಿಬಿಟ್ಟಿದ್ದೆ ಪೂರ್ತಿ ಅರ್ಧಕರ್ಧ ಕಂಬ ಹಾಕೋದಿರ್ಬೌದು ಹಳ್ಳ ತೋಡಿ ಕಂಬ ಹಾಕಿ ಅವುಕ್ಕೆಲ್ಲ ಲೈನಿಂಗೆಲ್ಲ ಕೊಟ್ಟು ಈ ದಾರಗಳ್ನೆಲ್ಲ ಅಲ್ಲಿಗೆ ಕೊಡಬೇಕಾಗುತ್ತೆ ತಂತಿಗಳು ಥರ ಆ ಇಲ್ಲಾಂದರೆ ಆ ಬಳ್ಳಿಗಳ್ನೆಲ್ಲ ಹತ್ಬೇಕಾಗುತ್ತಲ್ಲ ಆ ಥರ ಮಾಡಿ ಎಷ್ಟೊಂದು ಕೆಲಸ ಅಷ್ಟು ಥರ ಸಾಧ್ನೆ ಮಾಡಿದೀನಿ ಹಾಗೂ ಅಂದರೆ ಆ ಚಿತ್ರಕಲೆಯಲ್ಲಿ ಆವಾಗ್ಲಿಂದ ನನಗೆ ಸಕ್ಕತ್ ಇಂಟ್ರೆಸ್ಟಿತ್ತು ಆ ಥರ ಚಿತ್ರ ಬಿಡಿಸೋದಾಗಿರ್ಬೋದು ಚಿತ್ರ ಬಿಡಿಸಿ ಅಲ್ಲಿವರೆಗೂ ನಾನು ಈಗ ಯಾವುದು ಕನ್ನಡ ಪರ ಸಂಘಟ್ದವ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನನ್ಗೊಂದು ಇದು ಕೊಟ್ಟಿದ್ರು ಚಿತ್ರಕಲೆ ಸ್ಪರ್ಧೆಗ್ ಭಾಗವಹಿಸಿದ್ದೆ ಆವಾಗ ಚಿತ್ರ ಬರೆದಿದಕ್ಕೆ ಎರಡನೇ ಬಹುಮಾನ ಕೊಟ್ಟಿದ್ರು ಅದೊಂದು ಸಾಧ್ನೆ ಹಾಗೂ ಎಷ್ಟು ಒಂದು ಇಪ್ಪತ್ತ್ಮೂರು ಎಕರೆನ ನಾನು ಬೆಳ್ಸಿದೀನಿ ಕಡಲೇಕಾಯಿ ಕಡಲೇಕಾಯಿನ ದ್ರಾಕ್ಷಿನ ಭಾಳಷ್ಟು ಅಲ್ಲಿ ತೆಂಗು ಅಡಿಕೆ ಅಡಿಕೆ ಅಷ್ಟೊಂದು ಬೆಳಿಯಕ್ಕಾಗ್ತಿರಲಿಲ್ಲ ಅಲ್ಲಿ ಆದ್ರು ಅದನ್ನೆಲ್ಲ ಹಾಕಿ ಅವುಕ್ಕೆಲ್ಲ ಮರ ಬಳ್ಳಿಗಳ್ನೆಲ್ಲ ಹತ್ಸಿ ವೀಳ್ಯದೆಲೆ ಹತ್ಸಿ ವೀಳ್ಯದೆಲೆ ವ ಸಸಿನೆಲ್ಲ ನೆಟ್ಟು ಅದನ್ನೆಲ್ಲ ಬೆಳೆಸಿದ್ದೆ ಹಳ್ಳಿಕಾರೋರು ಏನು ಹೇಳ್ತಿರ ಅವರು ಎಲ್ಲ ಪ ಪ ಇದುಮಾಡಿದ್ರು ನನಗೆ ಪ್ರಶಂಸೆ ನೀಡಿದ್ರು ಈ ಥರ ಭಾಳಷ್ಟು ನಾನು ಸಾಧ್ನೇ ಮಾಡಿದೀನಿ ಹಾಗೂ ನಾನು ಚಿಕ್ಕ ವಯ್ಸಲ್ಲಿದ್ದಾಗ ಟೆಂತು ಏಯ್ತಲ್ಲೆಲ್ಲ ಖೋಖೋನಲ್ಲಿ ನ್ಯಾಷ್ನಲ್ಸ್ವರೆಗೂ ಹೋಗಿದ್ದೆ ಹಾಗೂ ಇದು ಟೆಂತಿಗೆ ಬಂದಮೇಲೆ ಖೋಖೋನಲ್ಲಿ ಸ್ಟೇಟ್ ಲೆವೆಲಿದು ಮಾ ಸ್ಟೇಟ್ ಲೆವೆಲಲ್ಲಿ ಸೋತೆ ಹಾಗೂ ಕಬಡ್ಡಿನಲ್ಲಿ ನ್ಯಾಷ್ನಲ್ಸಿಗೆ ಹೋಗಿದ್ದೆ ಹಾಗೂ ನಮ್ಮನೆಲ್ಲೆಲ್ಲ ಒಪ್ಲಿಲ್ಲ ಇಲ್ಲಂದಿದ್ರೆ ನಾನು ಇಷ್ಟೊತ್ತಿಗೆ ಪ್ರೊ ಕಬಡ್ಡಿ ಲೀಗಿಗೆ ಬರ್ತಿದ್ದೆ ಎಲ್ಲ ನಾನು ಸಾಧ್ನೆ ಮಾಡಬೇಕು ಅಂತ ಇದ್ದೆ ನಮ್ಮನೆಲ್ಲೆಲ್ಲೂ ಒಪ್ಲಿಲ್ಲ ಅದಕ್ಕೋಸ್ಕರ ನಾನು ಊರು ಬಿಟ್ಬನ್ಬಿಟ್ಟೆ ಬಂದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿದ್ದು ಈ ಥರಯೆಲ್ಲ ಮಾಡಿ ಈಗಲೂ ಒಂದು ಸಾಧ್ನೆ ಮಾಡಿದೀನಿ ಈ ಥರಯೆಲ್ಲ ಇಷ್ಟೊಂದು ದುಡ್ಡು ಮಾಡಿ ಆ ಸಸಿಗಳೆಲ್ಲ ಹಾಕಿ ಇಲ್ಲೇ ಒಂದು ಜೀವನ ಕಟ್ಕೊಂಡು ಮನೆ ಕಟ್ಟಿದೀನಿ ಒಂದೆರಡು ಕೋಟಿ ರೂಪಾಯಿ ಮನೆ ಕಟ್ಟಿದೀನಿ ಈ ಥರ ಎಷ್ಟೊಂದು ಕೆಲಸ ಮಾಡಿದೀನಿ ಸ್ ಇದೆಲ್ಲ ನಂದೊಂದು ಸಾಧ್ನೆ ಅಂತ ಅನ್ಕೊಂಡಿದೀನಿ